ಹೆಡ್ಫೋನ್ಸ್ ಹೆಡ್ಫೋನ್ನಿಂದ ತುಂಬ ಉಪಯೋಗ ಕೂಡ ಇದೆ ನಾವು ಎಲ್ಲಾದರೂ ಹೊರಗಡೆ ಪ್ರವಾಸದಲ್ಲಿರ್ಬೇಕಾದ್ರೆ ಅಥವಾ ಯಾರ ಹತ್ರನಾದ್ರೂ ಮಾತಾಡಬೇಕಂದ್ರೆ ಹೆಡ್ಫೋನ್ ಹಾಕೊಂಡು ಮಾತಾಡೋದರಿಂದ ಪಕ್ಕದಲ್ಲಿರೋರಿಗೆ ಡಿಷ್ಟರ್ಬ್ ಕೂ ಕೂಡ ಆಗೋಲ್ಲ ನಮಿಗೆ ಮಾತು ಕೂಡ ಕ್ಲಿಯರ್ ಆಗಿ ಕೇಳಿಸತ್ತೆ ಈ ಹೆಡ್ಫೋನ್ಸಿಂದ ಒಂದು ಅನನುಕೂಲ ಏನಪ್ಪ ಅಂತ ಅಂದರೆ ಸ್ವಲ್ಪ ಹೊತ್ತು ಮಾತಾಡ್ತಿದ್ದಂಗೆ ಅದು ಬಿಸಿ ಆಗೋಕ್ಕೆ ಶುರು ಆಗ್ತಿತ್ತು ಕೆಲೊಂದು ಕೆಲವು ಹೆಡ್ಫೋನ್ಗಳು ಬಾಳಿಕೆ ಬರ್ತಾ ಇರಲಿಲ್ಲ ಬೇಗ ಹಾಳಾಗ್ತಿತ್ತು ಇದು ಇದರದ್ದು ತುಂಬ ಅನನುಕೂಲತೆ ಆಗ್ತಾ ಇತ್ತು